ಹಲೋ ಹಲೋ ಮೇಡಮ್ ನಾವು ಭಾಗ್ಯಲಕ್ಷ್ಮೀ ಅಂತಾ ಅಲೋ ಅಲೋ ಭಾಗ್ಯಲಕ್ಷ್ಮೀ ಅಂತ ಅದೇ ನಂಗೆ ತಲೆ ನೋವು ಇತ್ತೂ ನಮಗೆ ಒಂದು ವಾರದಿಂದ ತಲೆ ನೋವು ತುಂಬ ಕಮ್ಮಿನೆ ಆಗಿಲ್ಲ ಅದಕ್ಕೆ ಇನ್ನು ಹಾಂ ಹಾಂ ಯಾವುದು ತಗೋತ ಇಲ್ಲ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡ್ಸಿದೀವಿ ಅದು ಏನು ಅಂತನು ಬಂದಿಲ್ಲ ನಾರ್ಮಲ್ ಅಂತ ಇದೆ

ಫುಲ್ಲೂ ಸೈಡ್ ಫುಲ್ ತಲೆ ನೋವು ಇದೆ ಹಿಂದೆ ತುಂಬ ನೋವು

ಓಕೆ ಓಕೆ ಮೇಡಮ್

ಹಾಂ ಓಕೆ ಹಾಂ ಓಕೆ ಮೇಡಮ್ ಓಕೆ ಮೇಡಮ್ ಓಕೆ ಮೆ ಆಸ್ಪ ಹಾಸ್ಪೆಟ್ಲಿಗೆ ಬರ್ಲಾ ಮೇಡಮ್ ಹಾಸ್ಪೆಟ್ಲಿಗೆ ಆಸ್ಪತ್ರೆಗೆ ಬರ್ಬೋದಾ ಓಕೆ ಮೇಡಮ್ ಓಕೆ ಸರಿ ತ್ಯಾಂಕ್ ಯು ಮೇಡಮ್